ಹಾಂ ಸರ್ ಸಂಕೇತ್ ಏಜನ್ಸಿಯ ಟ್ರಾವೆಲ್ ಏಜನ್ ನಾ ಇಲ್ಲಿ ಕಿರಣ ಅಂತ ಉಡುಪಿಯಿಂದ ಸರ್ ಬರುವ ಸಂಡೇ ನಮಗೆ ಒಂದು ಹತ್ತು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದೇವೆ ನಮಗೆ ಈ ವಿಶ್ವೇಶ್ವರ ಟೆಂಪಲಿಗೆ ದರ್ಶನ ಕೊಡ್ಲಿಕ್ಕೆ ಇತ್ತು ಸೋ ನಿಮ್ಮದ್ರಲ್ಲಿ ಏನಾದರೂ ವ್ಯವಸ್ಥೆ ಉಂಟ ಹತ್ತು ಜನರಿಗೆ ಟಿಟಿ ಅಲ್ಲಿಯಾ ಎಷ್ಟು ಕೆಪಸಿಟಿ ಟುವೆಲಾ ಟೆನ್ನಾ

ಸರ್ ಎಷ್ಟಾಗತ್ತೆ ಸರ್ ಚಾರ್ಜ ಓಕೆ ಅದು ಹ್ಞೂ ಮತ್ತು ಅದು ಒಂದೇ ಟೆಂಪಲ್ ಅಲ್ಲ ನಿಯರ್ ಬೈ ಕೂಡ ಟೆಂಪಲ್ ಕೂಡ ನೀವು ನೀವು ಕರೊಂಡ್ ಹೋಗ್ತಿರ ಅಮೌಂಟ್ ಅಲ್ಲೇ ಕವರ್ ಅಪ್ ಮಾಡ್ತಿರಲ್ಲ ಹಾಂ ಆಯ್ತು ಓಕೇ ಪರ್ವಾಗಿ ಹ್ಞೂ ನೆಕ್ಸ್ಟ್ ಸಂಡೇ ಆಯಿತಾ ಸರ ಒಂದು ಬೆಳಗ್ಗೆ ಒಂದು ಆರು ಗಂಟೆ ಬನ್ನಿ ಸರ್ ಇದೆ ನೆಕ್ಸ್ಟ್ ಸಂಡೇ ಎಷ್ಟು ಸರ್ ಹಾಂ

ಹಾಂ ಸರ ಐದುವರೆಯ ಗಂಟೆಗೆ ಒಂದು ಬನ್ನಿ ಬೆಳಿಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ

ಅಡ್ವಾನ್ಸ್ ಸರ್ ಮಾಡ್ತಿನಿ ನಿಮ್ದು ಗೂಗಲ್ ಪೇ ನಂಬರ್ ಕಳಿಸಿ ಆಯಿತಾ ಇದೆ ನಂಬರಲ್ಲ ಹೌದು ಸರ್ ಹಾಂ ಓಕೆ ಓಕೆ ಡನ್ ಸರ್ ಆಯಿತಾ ಹಾಂ ನಾಳಿದ್ದು ಹಾಂ ಸಂಡೇ ಓಕೆ ಓಕೆ ಹ್ಞೂ ಸರ್ ಓಕೆ ಓಕೆ ಓಕೆ ತ್ಯಾಂಕ್ ಯು ಸರ್